ತಂತ್ರಜ್ಞಾನ ಕ್ಷೇತ್ರವು ಸಾರಿಗೆ ಉದ್ಯಮಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡ್ತಾಯಿದೆ ಯಾವ ರೀತಿ ಅಂದರೆ ನಾವು ಇವಾಗ ಬಸ್ಸುಗಳಲ್ಲಿ ಪ್ರಯಾಣ ಮಾಡಿದ್ರೆ ಮೊದಲೆಲ್ಲ ಏನ್ಮಾಡ್ತಾಯಿದ್ರು ನಾವು ಟಿಕೇಟನ್ನು ಎಲ್ಲಿಂದ ಎಲ್ಲಿಗೆ ತಗೋಬೇಕು ಅಂತ ಇದ್ದರೆ ಅದನ್ನು ಕಂಡಕ್ಟರು ಬರೆದ್ಬಿಟ್ಟು ಕೊಡ್ತಾಯಿದ್ರು ಆದರೆ ಇವಾಗ ಆನ್ಲೈನ್ ಮೂಲಕ ನಮಗೆ ಪ್ರಿಂಟ್ ರೀತಿಯಲ್ಲಿ ಅವರು ನಮಗೆ ಕೊಡ್ತಾರೆ ಅಷ್ಟೆ ಅಲ್ಲದೇ ನಾವು ಇವಾಗ ರೆಡ್ ಬಸ್ ಅವುಗಳ ಮೂಲಕ ಏನ್ಮಾಡ್ಬೋದು ನಾವೆಲ್ಲಿಗೆ ಹೋಗ್ಬೇಕು ಎಷ್ಟೊತ್ತಿಗೆ ಹೋಗ್ಬೇಕು ಅನ್ನೋದನ್ನೆಲ್ಲವೂ ಮೊದಲೇ ಬುಕ್ ಮಾಡ್ಕೊಂಡು ನಮ್ಮ ಮೊಬೈಲುಗಳಲ್ಲೇನೆ ನಾವು ಬುಕ್ ಮಾಡಿಕೊಂಡು ಹೋಗ್ಬೋದು ನಮ್ಮ ಸೀಟ್ ಅಲ್ಲಿ ರಿಸರ್ವ ಆಗಿರುತ್ತೆ ನಾವು ಹೋದಾಗ ಅಷ್ಟೇ ಅಲ್ಲದೇ ಇವಾಗ ಟ್ರೈನುಗಳಲ್ಲಿ ಹೋಗಬೇಕಾದರೆ ನಾವು ಒಂದು ತಿಂಗಳಿಗೆ ಮೊದಲೇ ಅದರಲ್ಲಿ ಮಾಡ್ಬೋದು ಎಲ್ಲಿಂದ ಹೋಗ್ತಾಯಿದ್ದೀವಿ ಎಷ್ಟು ಜನ ಹೋಗ್ತಾಯಿದ್ದೀವಿ ಎಷ್ಟು ಸೀಟ್ ಬೇಕು ನಮಗೆ ಯಾವ ಥರದ ಸೀಟ್ ಬೇಕು ಮಲ್ಕೊಂಡು ಹೋಗೋದು ಬೇಕ ಅಥವಾ ಕೂತ್ಕೊಂಡು ಹೋಗೋದು ಬೇಕ ಈ ರೀತಿ ಸೀಟುಗಳನ್ನ ನಾವು ಮೊದಲೇ ಅದರಲ್ಲಿ ಬುಕ್ ಮಾಡ್ಬೋದು ಅಥವಾ ಇವಾಗ ಏನಾದ್ರೂ ನಾವು ಅರ್ಜೆಂಟಾಗಿ ಹೋಗಬೇಕಾದಾಗ ಏನ್ಮಾಡ್ಬೋದು ಅಂದರೆ ಅದರಲ್ಲಿ ತತ್ಕಾಲ ಅಂತ ಒಂದು ಆ್ಯಪ್ ಇದೆ ಅದರಲ್ಲಿ ನಾವು ಅದನ್ನು ಬಳಸ್ಕೊಂಡು ನಾವು ಅವಾಗ ಅರ್ಝೆಂಟಾಗಿ ಹೋಗಿ ಬುಕ್ ಮಾಡಿಕೊಂಡು ಆನ್ಲೈನಲ್ಲಿ ನಾವು ಹೋಗಿ ಬರ್ಬೋದು ಅಷ್ಟೇ ಅಲ್ಲದೇ ಇವಾಗ ಒಂದು ಆನ್ಲೈನ್ ಮೂಲಕ ನಾವು ಟ್ರೈನ್ ನಮ್ಮ ರೈಲ್ ಎಲ್ಲಿ ಬರ್ತದೆ ಎಷ್ಟೊತ್ತಿಗೆ ನಮ್ಮ ಸ್ಟೇಷನ್ ತಲುಪ್ತಿದೆ ಅನ್ನೋದನ್ನೆಲ್ಲ ನಾವು ಕೂತಿರೋ ಹತ್ರನೇ ಮೊಬೈಲಲ್ಲೆಲ್ಲನೂ ನಾವು ನೋಡ್ಕೋಬಹುದಾಗಿದೆ ಇದರಿಂದ ನಮಗೆ ತುಂಬನೇ ಅನುಕೂಲ ಮೊದಲೇ ಹೋಗಿ ಕಾಯ್ಕೊಂಡು ಕೂತ್ಕೊಳ್ಳೋ ಬದಲು ನಮಗೆ ಎಲ್ಲಿ ಬರ್ತಾ ಐತೆ ಅಂತ ತಿಳ್ಕೊಂಡು ನಮಗೆ ನಮ್ಮ ಟೈಮ್ಗೆ ಕರೆಕ್ಟಾಗಿ ನಾವು ಸ್ಟೇಷನ್ಗೆ ಹೋಗ್ಬೋದಾಗಿದೆ ಇದೇ ಈ ಥರ ಅನೇಕ ಅನುಕೂಲಗಳು ನಮಗೆ ಇವತ್ತು ತಂತ್ರಜ್ಞಾನ ಕ್ಷೇತ್ರ ಸಾರಿಗೆ ಉದ್ಯಮಕ್ಕೆ ನೀಡಿದೆ